ತೂಕ ಹೆಚ್ಚಿಸಲು ಮೊಸರು ಬಾಳೆಹಣ್ಣು ಹಾಲನ್ನು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬೇಕು ಬೆಳಿಗ್ಗೆ ಹೊತ್ತು ಬಾಳೆಹಣ್ಣು ಮತ್ತು ಹಾಲನ್ನ ತಿಂದರೆ ಜೀರ್ಣಕೊಳ್ಳಲು ಕಷ್ಟ ಆಗಿದ್ರೆ ಮೊಸರನ್ನು ಬಾಳೆಹಣ್ಣಿನೊಂದಿಗೆ ಸೇವಿಸಿ ತೂಕ ಹೆಚ್ಚಿಸ್ಕೊಳ್ಳಿ ಮತ್ತು ಹಾಲಿಗೆ ಶತಾವರಿ ಪೌಡರ್ ಅಥವಾ ಅಶ್ವಗಂಧ ಪುಡಿನ ಹಾಕಿ ಕುಡಿದ್ರೆ ಅದು ಆರೋಗ್ಯವಾದಲ್ಲಿ ಆಯುರ್ವೇದದಲ್ಲಿ ಅತ್ಯಂತ ಪರಿಣಾಮಕಾರಿ ಅಂತ ಹೇಳಿದ್ದಾರೆ ಸೊ ಈ ಶತಾವರಿ ಪೌಡರ್ ಅಥವಾ ಅಶ್ವಗಂಧ ಪೌಡರನ್ನ ಹಾಲಿನೊಂದಿಗೆ ಸೇವಿಸಿದರೆ ತೂಕ ಬೇಗ ಹೆಚ್ಚಾಗುತ್ತೆ ಮತ್ತು ತುಂಬ ಪ್ರೋಟೀನ್ ಇರುವಂತಹ ಐಟಮ್ಸ್ ತಿನ್ನಬೇಕು ಅಂದರೆ ಹಾಲು ಮೊಸರು ಮಜ್ಜಿಗೆ ಸೊ ಯಾವೇ ಈ ಥರ ಐಟಮ್ಸ್ ಜಾಸ್ತಿ ತಿಂದರೆ ಒಳ್ಳೆಯದು ಖರ್ಜುರನೂ ದಿನಕ್ಕೆ ಐದೇ ಖರ್ಜುರ ತಿಂದರೆ ಬೇಗ ತೂಕ ಹೆಚ್ಚಿಸ್ಕೋಬೋದು ಇದಕ್ಕಿಂತ ಹೆಚ್ಚಾಗಿ ತೂಕ ಹೆಚ್ಚಿಸ್ಕೋಬೇಕಾದ್ರೆ ಅದನ್ನ ಖರ್ಜುರಾನಾ ಹಾಲಿನೊಂದಿಗೆ ಬೆರ್ಸಿ ಸೇವಿಸಿಕೊಳ್ಳಬಹುದು ಅಧಿಕ ಕ್ಯಾಲರಿ ಇರೋ ಊಟಗಳು ಅಂದರೆ ಬ್ರೆಡ್ಡು ಅನ್ನ ಆಲೂಗಡ್ಡೆ ಗೆಣಸು ಅಥವಾ ಕೆನೆಯುಕ್ತ ಹಾಲು ಮೊಸರು ಪನ್ನೀರು ರವೆ ಚೊಕೊಲೇಟ್ಸ್ ಬಾಳೆಹಣ್ಣು ಮಾವಿನಹಣ್ಣು ಚಿಕ್ಕು ಲೀಚಿ ಖರ್ಜೂರ ಈ ಹಣ್ ತಿಂದರೆ ಕ್ಯಾಲರೀಸ್ ತುಂಬ ಬೇಗ ಇನ್ಕ್ರೀಜ್ ಆಗುತ್ತೆ ಸೊ ತೂಕನು ಅಧಿಕವಾಗಿ ಹೆಚ್ಚಾಗುತ್ತೆ ಊಟ ಮಾಡಿದಮೇಲೆ ಎರಡು ಊಟದ ಮಧ್ಯ ಇರೋ ಬ್ರೇಕನ್ನ ಕಡಿಮೆ ಮಾಡಿ ಸೊ ಕಡಿಮೆ ಮಾಡಿದರೆ ಅದೇ ಬೇಗ ತೂಕ ಹೆಚ್ಚಿಸ್ಕೋಬೋದು ಒಂದೇ ಸರ್ತಿ ತುಂಬ ಊಟ ಮಾಡಿ ಅಜೀರ್ಣ ಕ್ರಿಯೆಗೆ ಕಷ್ಟ ಆಗಿ ಅಜೀರ್ಣ ಆಗುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಅದನ್ನ ತಡ್ಯೋದಕ್ಕೋಸ್ಕರ ನೀವು ಕಡಿಮೆ ಪ್ರಮಾಣದಲ್ಲಿ ಊಟನ ಸ್ವಲ್ಪ ಸ್ವಲ್ಪ ಸಮಯದ ಬಿಟ್ಟು ತಿಂತಾ ಹೋಗ್ಬೇಕು ಸೊ ಅದರಿಂದ ನಮ್ಮ ಬಾಡಿಗೆ ಒಬೇಸಿಟಿ ಅಥವಾ ಬೊಜ್ಜು ಅನ್ನೋ ಅಂತಹ ಪ್ರಾಬ್ಲಮ್ ಬರ್ದಿರ ಆರೋಗ್ಯಕರವಾಗಿ ತೂಕನ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಸು ಸೂಕ್ತವಾಗಿರುತ್ತೆ ಆರೋಗ್ಯಕರವಾದ ಕೊಬ್ಬು ಅನ್ನೋ ಅಂಥ ತಿಂಡಿಗಳು ಅಥವಾ ಪದಾರ್ಥಗಳು ಅಂದರೆ ಶೇಂಗಾಬೀಜ ಆ ಥರ ವಾ ಕಡಲೆಬೀಜ ಎಳ್ಳು ಬೀಜ ಬಾದಾಮಿ ವಾಲ್ನೆಟ್ ಪಿಸ್ತಾ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಇಂಥ ಮುಂತಾದ ಆರೋಗ್ಯಕರವಾಗಿ ಕೊಬ್ಬು ಕೊಡುವಂತಹ ಪದಾರ್ಥಗಳನ್ನು ತಿನ್ನಬಹುದು ಇದರಿಂದ ಒಳ್ಳೆಯ ಕೊಬ್ಬು ನಮ್ಮ ಬಾಡಿಯಲ್ಲಿ ಅಥವಾ ದೇಹದಲ್ಲಿ ಇನ್ಕ್ರೀಸ್ ಆಗಿ ದೇಹದ ತೂಕ ಹೆಚ್ಚಾಗುತ್ತದೆ ಸಾಸಿವೆ ಎಣ್ಣೆ ಆಲಿವ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಳ್ಳೆಣ್ಣೆ ತುಪ್ಪ ಅಥವಾ ಬೆಣ್ಣೆಯನ್ನು ಆಹಾರದಲ್ಲಿ ಬಳಸಬೇಕು ಈ ಆರು ಈ ಎಣ್ಣೆಗಳು ರಿಫೈನ್ಡ್ ಆಗದೆ ಇದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ತೂಕ ಒಳ್ಳೆಯ ರೀತಿಯಲ್ಲಿ ಹೆಚ್ಚುತ್ತೆ ಆ್ಯಂಡ್ ಹಣ್ಣು ಮತ್ತು ತರಕಾರಿ ಅಂತ ನೋಡಿದರೆ ಚಿಕ್ಕು ಲಿಚ್ಚಿ ಮಾವಿನಹಣ್ಣು ಬಾಳೆಯಹಣ್ಣು ದ್ರಾಕ್ಷಿ ಸೀತಾಫಲ ಹಾಗೂ ಖರ್ಜುರ ಇಂಥ ಹಣ್ಣುಗಳು ತೂಕನ ಬೇಗ ಹೆಚ್ಚು ಮಾಡುತ್ತದೆ ಮತ್ತು ಆಲುಗೆಡ್ಡೆ ಗೆಣಸು ಕ್ಯಾರೆಟ್ ಇಂತಹ ತರಕಾರಿಗಳು ತೂಕನ ಬೇಗ ಹೆಚ್ಚಿಸುತ್ತೆ ಬಾಡಿಗೆ ತೂಕದ ಜೊತೆ ಶಕ್ತಿ ಸಿಗೋದು ತುಂಬ ಇಂಪಾರ್ಟೆಂಟ್ ಸೊ ಅದ್ರ ಜೊತೆ ಪ್ರೋಟೀನ್ಸ್ ಇರೋ ಅಂತಹ ಐಟಮ್ಸ್ ತಿಂದರೆ ಅದು ಆಹಾರದ ಪದಾರ್ಥಗಳನ್ನ ತಿಂದರೆ ಸ್ನಾಯುಗಳು ಬಲವಾಗುತ್ತದೆ ಹಾಗೂ ಆದ್ದರಿಂದ ಅಧಿಕ ಪ್ರೋಟೀನ್ ಇರೋ ಆಹಾರನ ತಿನ್ನಬೇಕಾಗತ್ತೆ ಸೊ ಇದು ಎಂಥ ಆರೋಗ್ಯ ಆಹಾರಗಳಪ್ಪ ಅಂದರೆ ದಿನನಿತ್ಯ ಧಾನ್ಯಗಳು ಲೈಕ್ ರಾಜ್ಮಾ ಕಡಲೆಕಾಳು ಉದ್ದಿನಕಾಳು ಮತ್ತು ಮೀನು ಮಾಂಸ ಮೊಟ್ಟೆ ಮೊಸರು ಇದರಿಂದ ಅಧಿಕವಾದ ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗುತ್ತೆ ಹೆಚ್ಚು ಶಕ್ತಿಯುತ ಆಹಾರ ತಿನ್ನುವುದು ದಿನನಿತ್ಯಕ್ಕೆ ಒಳ್ಳೆಯದು ಯಾಕೆಂದರೆ ನಾವು ದಿನಾಗಲೂ ಕೆಲಸ ಮಾಡಿ ಕರಗಿಸುವುದು ಎಷ್ಟು ಕ್ಯಾಲರಿ ಕರಗಿಸ್ತಿವೋ ಅದಕ್ಕಿಂತ ಮುನ್ನೂರು ಇಂದ ನಾನ್ನೂರು ಅಥವಾ ಐನೂರು ಕ್ಯಾಲರಿ ಹೆಚ್ಚಾಗಿ ಸೇವಿಸಿದರೆ ನಮ್ಮ ಬಾಡಿಯಲ್ಲಿರೋ ಅಥವಾ ನಮ್ಮ ದೇಹದ ತೂಕ ಹೆಚ್ಚಾಗುತ್ತೆ ಮತ್ತು ಸಣ್ಣ ಪ್ರಮಾಣದಲ್ಲಿ ಇಂಟರ್ವ್ ಅಂದರೆ ಕಡಿಮೆ ಟೈಮ್ ಬಿಟ್ಟು ಜಾಸ್ತಿ ಜಾಸ್ತಿ ಐಟೆಮ್ಸ್ ಊಟ ತಿಂದರೆ ಬೊಜ್ಜು ಬರುತ್ತೆ ಅದಕ್ಕೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ಟೇ ಸ್ವಲ್ಪ ಸ್ವಲ್ಪನೇ ತಿಂತಾ ಹೋಗ್ಬೇಕು ಮತ್ತು ವ್ಯಾಯಾಮ ಆದ ತಕ್ಷಣ ಪ್ರೋಟೀನ್ ಐಟಮ್ಸನ್ನ ತಿನ್ನಬೇಕು ವ್ಯಾಯಾಮ ಆದ ತಕ್ಷಣ ಪ್ರೋಟೀನ್ಸ್ ತಿಂದರೆ ಸ್ನಾಯುಗಳ ಬೆಳವಣಿಗೆ ಹೆಚ್ಚಾಗುತ್ತೆ ಸೊ ಕಡಿಮೆ ಕೊಬ್ಬಿನ ಪನ್ನೀರ್ ಬೇಯಿಸಿದ ಮೊಟ್ಟೆ ಅಥವಾ ಬೇಯಿಸಿದ ಕೋಳಿ ಮಾಂಸ ತಿನ್ಬೋದು ತೂಕ ಹೆಚ್ಚಿಸಲು ಆಹಾರ ಪದಾರ್ಥಗಳ ಜೊತೆಗೆ ವ್ಯಾಯಮವು ಬಲು ಮುಖ್ಯ ಅಂದರೆ ಜೀವನಶೈಲಿ ಬದಲಿಸಿಕೊಳ್ಳೋದು ತುಂಬ ಮುಖ್ಯ ತೂಕ ಹೆಚ್ಚಿಸೋಕ್ಕೆ ವ್ಯಾಯಾಮ ಮಾಡಬೇಕು ಏಕೆಂದರೆ ಸ್ನಾಯುಗಳ ಬೆಳವಣಿಗೆ ತುಂಬ ಇಂಪಾರ್ಟೆಂಟ್ ಮತ್ತು ದೇಹಕ್ಕೆ ಶಕ್ತಿ ನೀಡಿ ಸಹಾಯ ಮಾಡುತ್ತೆ ಯೋಗ ಹಸಿವನ್ನು ಸುಧಾರಿಸುತ್ತದೆ ಸೊ ಯೋಗ ಮಾಡಿ ಒತ್ತಡ ನಿವಾರಿಸಿ ಚಯಾಪಚಯ ಕ್ರಿಯೆಯ ಸುಧಾರಣೆ ಮತ್ತು ಸಾಮರ್ಥ್ಯ ಹೆಚ್ಚಾಗುತ್ತೆ ತೂಕ ಹೆಚ್ಚಿಸಿದರೆ ಜಂಕ್ ಫುಡ್ ಸೇವನೆ ಕಡಿಮೆ ಮಾಡಬೇಕು ಇಲ್ಲ ಅಂದರೆ ಅದು ಅಸಮರ್ಪಕ ತೂಕ ಹೆಚ್ಚಳಿಕೆ ಕಾರಣ ಆಗುತ್ತೆ ಜಂಕ್ ಫುಡ್ಸಿಂದ ತೂಕ ಹೆಚ್ಚಾಗೋಲ್ಲ ತೂಕ ಆರೋಗ್ಯಕರವಾಗಿ ಹೆಚ್ಚಾಗದು ಇಲ್ಲ ದಿನನಿತ್ಯ ಡೈರಿ ಮತ್ತು ಡೈರಿಯಿಂದ ತರುವಂತಹ ಐಟಮ್ಸ್ ತಿನ್ನಬೇಕು ಅಂದರೆ ಹಾಲು ಹಣ್ಣು ಮೊಟ್ಟೆ ಪನೀರ್ ಚೀಸ್ ಇಂಥ ಐಟೆಮ್ಸನ್ನ ತಿನ್ನಬೇಕು ಟಾಳ್ ತೂಕ ಹೆಚ್ಚಲು ಸಮಯ ತೊಗೊಳುತ್ತೆ ಆದ್ದರಿಂದ ಪ್ರಯತ್ನ ಜೊತೆ ಜೊತೆ ತಾಳ್ಮೆ ಇರಬೇಕು